ಹಾಂ ಅಲೋ ಸರ್ ಓಕೆ ಓಕೆ ರಸ ಗೊಬ್ರದ ಜೊತೆ ನಮಗೆ ಬೀಜಗಳ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅದೇ ನನಗೆ ಇದು ಹ್ಞೂ ಮೆಣ್ಸ್ಕಾಯಿ ಹೇಗಿದೆ ಮೆಣ್ಸಿನ ಬೀಜದ ಬೆಲೆ

ಇದು ಬೀಜದ ಬೆಲೆನ ಅಥ್ವಾ ಮೆಣ್ಸ್ಕಾಯಿ ಬೆಲೆನಾ ಹಾಂ ಬೀಜದ ಬೆಲೆನಾ ಹಾಂ ಹಾಂ ಬಟ್ ಈಗ ನೋಡಿದ್ರೆ ಇವೆಲ್ಲ ರೇಟ್ಸ್ ಎಲ್ಲ ಡೌನ್ ಆಗಿದೆ ಅದಕ್ಕೆ

ಬಟ್ ಈಗ ನೋಡದ್ರೆ ಈಗ ಈಗ ನೋಡಿದರೆ ಅದೆಲ್ಲ ರೇಟ್ಸ್ ಎಲ್ಲ ಡೌನ್ ಆಗಿದೆ ಅಲ್ಲ ಅದಕ್ಕೆ ಯಾವುದು ಬೆಳೆದ್ರೆ ಬಿತ್ತಿದ್ರೆ ಚೆನ್ನಾಗಿ ಅಂತೇಳಿ ಮಾಹಿತಿ ಬೇಕಾಗಿತ್ತು ಅಲ್ಲ ಮೆಣ್ಸಿನ್ಕಾಯಿ ಹೋಗಿ ಟ್ರೆಂಡಿಂಗ್ ಇರೋದಂದ್ರೆ ಮೆಣಸಿನ್ಕಾಯಿ ಅಲ್ಲ ಎರಡು ವರ್ಷದಿಂದ ಡೌನ್ ಆಗಿದೆ ಅದ್ಕೆ ನಮಗೆ

ಅಲ್ಲ ಮೆಣಸು ಮೆಣಸಿನ್ಕಾಯಿ ಕಡಿಮೆ ಆಗಿದಂದರೆ ಆಟೋಮೆಟಿಕ್ಲಿ ಮೆಣ್ಸಿನ ಬೀಜ ಒಟ್ಟು ಕಡಿಮೆ ಆಗ್ಬೇಕಲ್ಲ ಅದೇ ಯಾಕೆ ಆಗೋಲ್ಲ ಅಂತ ಕೇಳ್ತೀವಿ ಅದು ನಮ್ಮ ಬೆಳೆ ಮಾತ್ರ ತಗೋಳೋದು ಕಡಿಮೆ ತಗೋಂತಾರೆ

ಒಂದು ಕೆಜಿದಕ್ಕೆ ಅದೇ ಭೂಮಿ ಫಲವತ್ತತೆ ಮೇಲೆ ಗೊತ್ತಾಗುತ್ತೆ

ಅದೇ ನಮ್ಗೆ ಗೊತ್ತಿಲ್ಲ ಎಲ್ಲಾರು ಹೆಂಗ್ ತೋಂತಾರೆ ನಾವು ಹಂಗೇ ತಗೋಂತಿವಿ ಅಷ್ಟೆ

ಹಾಂ ಆಯಿತು ಸರ್ ಹಾಂ ಓಕೆ ಸರ್ ಬಾಯ್ ತ್ಯಾಂಕ್ ಯು ಇದು ನೆಕ್ಷ್ಟು ಏನು ಬೆಳೆ ಬೆಳೆದ್ರೆಗಿನೆ ಉತ್ತಮ ಅಂತೇಳಿ

ಹಾಂ ಓಕೆ ಓಕೆ ಸರ್ ಬರ್ತೀವಿ ತ್ಯಾಂಕ್